ಹೆಲೋ ನಮಸ್ತೆ ಹೇಳಿ ಯಾವ್ದಕ್ಕೆ

ಲೋನ್ ಕೊಡುವ ಬಟ್ ನನಗೆ ಕೆಲವು ಡೀಟೇಲ್ಸ್ ಬೇಕಾಗಿತ್ತಲ್ಲ ನಿಮ್ಮದು ಯಾಕಂತ ಹೇಳಿದ್ರೆ ನಿಮ್ದು ಸ್ಯಾಲ್ರಿ ಎಷ್ಟಿದೆ ಅನ್ನೋದು ಬೇಕಾಗ್ತದೆ ಯಾಕಂದ್ರೆ ನಿಮ್ಗೆ ಜಾಸ್ತಿ ಕಟ್ಲಿಕ್ಕಾಗ್ತದೋ ಇಲ್ವೋ ಗೊತ್ತಾಗಬೇಕಲ್ಲ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸೊ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಒಂದು ಹದಿನೈದು ಸಾವಿರದಷ್ಟು ಕಟ್ಟಲಿಕ್ಕೆ ಸಿಗ್ಬೋದು ಸಿಕ್ಕಿದರೆ ಆಗ್ಬೋದಾ ನಿಮಗೆ ಎಂಟು ಲಕ್ಷದ ಗಾಡಿ ಬೇಕು ಅಂತ ಆದ್ರೆ ನಿಮಗೆ ಹದಿನೈದು ಸಾವಿರ ತನಕ ಬರ್ತದೆ

ನಿಮ್ಗೆ ಎಷ್ಟು ವರ್ಷದಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಈಗ ಐದು ವರ್ಷದ್ದು ಇದೆ ಏಳು ವರ್ಷದ್ದು ಇದೆ ಅದು ನೀವು ಜಾಸ್ತಿ ಇಟ್ಟರೆ ನಿಮಗೆ ಕ ಬಡ್ಡಿ ಸ್ವಲ್ಪ ಕಮ್ಮಿ ಬೀಳ್ತದೆ ಮತ್ತು ನೀವು ಕಡಿಮೆ ಅಂದರೆ ಮೂರು ವರ್ಷದಲ್ಲೇ ಮುಗಿಸ್ತೇನೆ ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಬಡ್ಡಿ ಸ್ವಲ್ಪ ಜಾಸ್ತಿ ಇರ್ತದೆ ನಿಮ್ಗೆ ಒಂದು ಹದಿನೆಂಟು ಅಂದರೆ ಹದಿನೈದರಿಂದ ಹದಿನೆಂಟು ಸಾವಿರ ಒಳಗೆ ಬರ್ತದೆ ಮೂರು ವರ್ಷದೊಳಗೆ ಕ್ಲೋಸ್ ಮಾಡಿ ಮೂರು ವರ್ಷ ಹಾಂ ಈಗ ನೀವು ಐದು ಆರು ವರ್ಷ ಬೇಕು ಅಂತ ನನಗೆ ಟೈಮ್ ಬೇಕು ಅಂತ ಹೇಳದ್ರೆ ಸೊ ನಿಮಗೆ ಒಂದು ಹದಿನೈದರಿಂದ ಹನ್ನೆರಡು ಸಾವಿರ ಆ ಒಳಗೆ ಬರ್ತದೆ ಕಟ್ಟಲಿಕ್ಕೆ ಹ್ಞೂ ಇಲ್ಲ ಇಲ್ಲ ನಿಮಗೆ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ಏನು ತೊಂದರೆ ಇಲ್ಲ ಬಟ್ ನಿಮಗೆ ಅದು ಕಟ್ಟಲಿಕ್ಕೆ ಎ ಅಂದರೆ ಎಷ್ಟು ವರ್ಷಕ್ಕೆ ಬೇಕು ಅಂತೇಳಿ ಒಂದು ಅಂದಾಜು ಹೇಳಿದರೆ ನಾವು ಇದನ್ನು ಇದು ಮಾಡ್ತೇವೆ ಅದಕ್ಕೆ ಬೇಕಾದಂಥ ಬಡ್ಡಿದರ ಎಲ್ಲ ಉಂಟಲ್ಲ ಸೊ ಅದನ್ನು ನಾವು ಹೇಳ್ತೇವೆ ಪರವಾಗಿಲ್ಲ

ಆಯಿತು ಮಾಡುವ ಮಾಡಿ ಕೊಡುವ ಪರವಾಗಿಲ್ಲ ಶೂರಿಟಿ ಒಂದು ನಿಮ್ಮದು ಆಧಾರ್ ಕಾರ್ಡ್ ಬೇಕು ಪಾನ್ ಕಾರ್ಡ್ ಬೇಕು ಮತ್ತು ನಿಮ್ಮದು ಎಕೌಂಟ್ ನಂಬರ್ ಹೇಗೂ ನಮ್ಮ ಹತ್ತಿರನೇ ಇರ್ತದೆ ಸೊ ನಿಮ್ಮದು ಸಿಕ್ಸ್ ಮಂತದ್ದು ಒಂದು ಇದು ಬೇಕಾಗ್ತದೆ ಅಕೌಂಟ್ ಡಿಟೇಲ್ಸ್ ಸ್ಯಾಲ್ರಿ ಸ್ಲಿಪ್ಪು ಮತ್ತು ಒಂದು ಅಗ್ರಿಮೆಂಟ್ ಬೇಕಾಗ್ತದೆ ಏಕಂದ್ರೆ ಕಾರ್ ಲೋನ್ ತಗೊಳ್ತ ಇದ್ದೀರಲ್ಲ ಸೊ ಅದಕ್ಕೊಂದು ಅಗ್ರಿಮೆಂಟು ಅಗ್ರಿಮೆಂಟಿಗೆ

ಇಲ್ಲ ನೀವು ಈಗ ಯಾವಾಗ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳುವುದಾದ್ರೆ ನೀವು ಹದಿನೈದನೆ ತಾರೀಖಿಗೆ ಇದು ಕಾರಿ ಲೋನಿಗೆ ಅಪ್ಲೈ ಮಾಡ್ತೀರ ಕರೆಕ್ಟಾ ಅದಕ್ಕೆ ನೀವು ಹದಿನೈದನೆ ತಾರೀಖಿಗೆ ಮಾಡಿದರೆ ಅದು ಒಂದು ತಿಂಗಳು ನಿಮಗೆ ಗ್ಯಾಪ್ ಇರ್ತದೆ ಹಾಂ ಇನ್ನೊಂದು ಹದಿನೈದು ಅಲ್ಲ ಅದ್ರ ನೆಕ್ಸ್ಟ್ ಮಂತುದು ಐದನೆ ತಾರೀಖಿನ ಒಳಗಡೆ ತನಕ ನಿಮಗೆ ಟೈಮ್ ಇರ್ತದೆ ಆ ಟೈಮಲ್ಲಿ ನಿಮಗೆ ಅದು ಮತ್ತೆ ಫಸ್ಟ್ ಲೋನು ನಿಮಗೆ ಸಿಕ್ತದೆ ಹಾಗೆ ಸದ್ಯಕ್ಕೆ ಏನೂ ಇಲ್ಲ ಏಕಂದ್ರೆ ವೇಯ್ಕಲ್ಗೆ ನಿಮಗೆ ಎಲ್ಲ ಇದು ಕೊಡ್ತಾರೆ ಕೊಟೇಷನ್ ಕೊಡ್ತಾರಲ್ವ ಸೊ ಆ ಕೊಟೇಷನಲ್ಲಿ ನಮಗೆ ಮೆನ್ಷನ್ ಮಾಡಿರಬೇಕು ಯಾಕೆ ಅಂತ ಹೇಳಿದರೆ ಅದ್ರ ವ್ಯಾಲ್ಯೂ ಎಷ್ಟಿದೆ ಅದರ ಬದ್ಲು ನಮಗೆ ಇದು ಮಾಡಬೇಕು ನಾವು ಬಡ್ಡಿದರಾನ ಲೆಕ್ಕ ಮಾಡಲಿಕ್ಕಿದೆ ಸೊ ಅದಕ್ಕೋಸ್ಕರ ಆ ಥರ ಬೇರೆ ಇಲ್ಲ

ಹ್ಞೂ ಬನ್ನಿ ಬನ್ನಿ ಬನ್ನಿ ಬನ್ನಿ

ಹಾಂ ಅಲ್ಲೇ ಸಿಗ್ತದೆ ಮತ್ತೊಂದು ಅಗ್ರಿಮೆಂಟು